ಹತ್ತು ಜೂನು ಎರಡು ಸಾವಿರದ ಐದು ಐದು ಮೇ ಎರಡು ಸಾವಿರದ ಹತ್ತು ಆರು ಜಾನ್ವರಿ ಎರಡು ಸಾವಿರದ ಇಪ್ಪತ್ತು ಮೂವತ್ತು ಜಾನ್ವರಿ ಎರಡು ಸಾವಿರದ ಹತ್ತು ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತು